ನಾನು ಮೋದಿಕೇರ್ನ ಫ್ರೆಶ್ ಮೂಮೆಂಟ್ ಅನ್ನೋ ಪೇಸ್ಟನ್ನ ಒಂದು ಪ್ರಾಡಕ್ಟ್ ಆಗಿ ತಗೊಂಡಿದ್ದೀನಿ ಆ ಪ್ರಾಡಕ್ಟನ್ನ ನಾನು ಪಾಸಿಟಿವಿಟಿ ಹೇಳ್ಬೇಕಂದ್ರೆ ಆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಮತ್ತು ಸೊಗಡು ಹೋಗಿರುವ ವ್ಯಕ್ತಿಗಳಿಗೂ ತುಂಬ ಒಳ್ಳೆಯ ಪ್ರಾಡಕ್ಟ್ ಪೇಸ್ಟ್ ಆ ಪೇಸ್ಟ್ನ ಸ್ಮೆಲ್ ತುಂಬ ಚೆನ್ನಾಗಿದೆ ಮತ್ತು ಆ ಪೇಶ್ಟನ್ನ ನಾವು ಬಳಸೋದ್ರಿಂದ ನಮ್ಮ ಹಲ್ಲು ಕೂಡ ಗಟ್ಟಿ ಆಗುತ್ತೆ ಅಂತ ನಾನು ಹೇಳಬಲ್ಲೆ ಯಾಕಂದರೆ ನಾನು ಕೂಡ ಆ ಪೇಸ್ಟನ್ನು ಬಳಸ್ತಾ ಇದ್ದೀನಿ ಆದ ಸರಿಸುಮಾರು ಎರಡು ವರ್ಷದಿಂದ ನಾನು ಮೋದಿಕೇರ್ನ ಫ್ರೆಶ್ ಮೂಮೆಂಟ್ ಅನ್ನೋ ಪೇಸ್ಟನ್ನ ಬಳಸ್ತಾ ಇದ್ದೀನಿ ನಾನು ಅಲ್ಲದೆ ನಮ್ಮ ಮನೆಯಲ್ಲಿರೋ ಎಲ್ಲ ಕುಟುನ್ ಎಲ್ಲ ಸದಸ್ಯರು ಕೂಡ ಅದೇ ಫ್ರೆಶ್ ಮೂಮೆಂಟ್ ಪೇಸ್ಟನ್ನೇ ನಾವು ಬಳಸ್ತಾ ಇರೋದು ನನಗೆ ಆ ಪೇಶ್ಟ್ ತುಂಬಾ ಇಷ್ಟ ಆಯಿತು ಮತ್ತು ಸೊಗಡು ಹೋಗಿ ಆ ಸೊಗಡಿಂದ ಬ್ರಷ್ ಮಾಡೋ ಸಮಯದಲ್ಲಿ ರಕ್ತ ಬರ್ತಿದ್ದರೆ ಆ ಪೇಸ್ಟನ್ನ ಆ ಪೇಸ್ಟ್ ಆ ರಕ್ತ ಬರೋದನ್ನು ಅವಾಯ್ಡ್ ಮಾಡುತ್ತೆ ತಪ್ಪುತ್ತೆ ನಿಲ್ಸುತ್ತೆ ಮತ್ತು ಬಾಯಿ ವಾಸನೆ ಕೂಡ ಬರೋದಿಲ್ಲ ನನಗೆ ಆ ಪೇಸ್ಟ್ ತುಂಬಾ ಇಷ್ಟ ಆಯಿತು ಮತ್ತು ಚಿಕ್ಕಮಕ್ಳಿಗೂ ಕೂಡ ಆ ಪೇಸ್ಟನ್ನು ನಾವು ಕೊಡ್ಬೋದು ಆ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು ಅದರಿಂದ ನಾನು ಆ ಪೇಸ್ಟನ್ನ ನಾನು ಪಾಸಿಟಿವಿಟಿ ಆಗಿ ಹೇಳೋಕ್ಕೆ ಆ ಪೇಸ್ಟನ್ನ ನಾನು ಇಟ್ಕೊಂಡಿದ್ದೀನಿ